ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಂಬ ಐತಿಹಾಸಿಕ ಸ್ಥಳಗಳು ಇದೆ ನಮ್ಮ ನಾವು ಇಲ್ಲಿ ಬೇಜಾರಾದಾಗ ಎಲ್ಲಾ ನಾವು ತುಮ್ಕೂರು ಜಿಲ್ಲೆಯಲ್ಲಿ ನಾವು ಡಿ ಡಿ ಹಿಲ್ಸ್ಗೆ ಹೋಗ್ತೀವಿ ಮತ್ತು ಕಗ್ಗಲ್ಡು ಪಕ್ಷಿಧಾಮ ಇದೆ ಸಿದ್ರ ಬೆಟ್ಟ ಇದೆ ತೋವಿನಕೆರೆ ಹತ್ರ ಸಿದ್ರ ಬೆಟ್ಟ ಇದೆ ಅಲ್ಲಿ ತುಂಬ ಫೇಮಸ್ಸು ಅಲ್ಲಿ ಬೆಟ್ಟ ಹತ್ಬೇಕು ನಾವು ಅಲ್ಲಿ ಅಲ್ಲಿ ಪ್ರಾಣಿ ಪಕ್ಷಿಗಳು ಕೋತಿಗಳು ಅಲ್ಲಿ ಅಲ್ಲಿ ನೋಡೋದೇ ಒಂದು ಖುಷಿ ಸಿದ್ದರ ಬೆಟ್ಟದಲ್ಲಿ ಮತ್ತು ಶಿರಾ ಶಿರಾಗೆ ಹೋಗ್ಬೋದ್ ನಾವು ಈ ರೀತಿ ತುಂಬ ನಮ್ಮ ತುಮಕೂರಲ್ಲಿ ಜಾಗಗಳಿವೆ ಮತ್ತು ತುಮ್ಕೂರು ಜಿಲ್ಲೆಯಲ್ಲಿ ಮಧುಗಿರಿ ಕೋಟೆ ಇದೆ ಅಲ್ಲಿ ಮುಂಚೆ ಅದು ತುಮಕೂರಿಂದ ನಾವು ಮದ್ಗಿರಿಗೆ ಹೋಗಿ ಅಲ್ಲಿ ಮಧುಗಿರಿ ಬಸ್ ಸ್ಟಾಂಡ್ ಹತ್ರ ಒಂದು ದೊಡ್ಡ ಕೋಟೆ ಇದೆ ಅಲ್ಲಿ ಆ ಕೋಟೆಯದು ಏನಂದರೆ ಅದ್ರದ್ದು ಇ ಐತಿಹಾಸಿಕ ಅದ್ರದ್ದು ಸ್ಟೋರಿ ಏನಂದರೆ ಅಲ್ಲಿ ರಾಜರು ಇದು ಆ ಕೋಟೆಯಲ್ಲಿ ಮುಂಚೆ ರಾಜರು ವಾಸಿಸ್ತಿದ್ರು ಆ ನಂತರ ಇದು ಅದು ಇವಾಗ ಪ್ರವಾಸ ತಾಣವಾಗಿ ಅದು ಕನ್ವರ್ಟಾಗಿದೆ ಮತ್ತು ತುಮಕೂರಲ್ಲಿ ಮಂದಿರಗಳು ತುಂಬ ಇದೆ ಸಿದ್ದ ಸಿದ್ಧಲಿಂಗೇಶ್ವರ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ ತುಮಕೂರು ಡಿಸ್ಟಿಕಲ್ಲಿ ಮತ್ತು ಸಿದ್ಧಗಂಗೆ ಬೆ ಸಿದ್ಧಗಂಗೆ ಬೆಟ್ಟ ಹತ್ಬೋದು ನಾವು ಸಿದ್ಧಗಂಗೆ ಮಠ ಇದೆ ಇಡೀ ನಮ್ಮ ದೇಶಕ್ಕೆ ತುಂಬ ಪ್ರಸಿದ್ದವಾದ ಮಠ ಅಂದರೆ ಅದು ಸಿದ್ಧಗಂಗೆ ಮಠ ಅಲ್ಲಿ ದಿನನಿತ್ಯ ಮೂರು ಮೂರು ತ್ರಿ ತ್ರಿವೊಯಿ ದಾಸೋಹಿ ಎಂದೇ ನಾವು ಕರೆಯುತ್ತೇವೆ ಸಿದ್ಧಗಂಗೆ ಸ್ವಾಮಿಗಳನ್ನ ಮತ್ತು ಸಿದ್ಧಗಂಗೆ ಮಠದಲ್ಲಿ ಹತ್ತಾರು ಸಾವಿರ ಮಕ್ಕಳು ಮೂವತ್ತು ಸಾವಿರ ಮಕ್ಳವರ್ಗೂ ದಿನನಿತ್ಯ ಅಲ್ಲಿ ಪಾಠ ಕಲೀತಾರೆ ಊಟ ಮಾಡ್ತಾರೆ ಅಲ್ಲೇ ವಾಸಿಸ್ತಾರೆ ಅಲ್ಲಿ ನೋಡುವುದೇ ಒಂದು ಚಂದ ಮತ್ತು ಇನ್ನು ತುಮಕೂರಲ್ಲಿ ಡಿ ಡಿ ಹಿಲ್ಸ್ಗೆ ನಾವು ಹೋದ್ರೆ ಅದೊಂಥರ ಟ್ರಕ್ಕಿಂಗ್ ಇದ್ದಂಗೆ ಇರುತ್ತೆ ಮತ್ತು ತುಂಬ ಬೆಟ್ಟ ಉದ್ದವಾಗಿ ಅಗಲವಾಗಿ ತುಂಬ ನೈಸರ್ಗಿಕವಾಗಿ ತುಂಬ ಚೆನ್ನಾಗಿದೆ ತುಮ್ಕೂರು ಜಿಲ್ಲೆಯಲ್ಲಿ ಅದನ್ನ ಬಿಟ್ಟರೆ ನಾವು ಯಡಿಯೂರು ಯಡ್ಯೂರ್ಗೆ ಹೋಗ್ಬೋದು ಯಡ್ಯೂರು ಸಿದ್ದಲಿಂಗೇಶ್ವರ ಅಲ್ಲಿ ಡ್ಯಾಮ್ ಇದೆ ಈ ರೀತಿ ನಾವು ತುಮ್ಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಇದೆ ಐ ಸಿ ಐತಿಹಾಸಿಕ ತಾಣಗಳು ಇವೆ ಮತ್ತು ಜನರು ವಿರಾಮ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕಗ್ಗಲ್ಡು ಪಕ್ಷಿಧಾಮಕ್ಕೆ ಹೋಗ್ತಾರೆ ಅದು ಬಿಟ್ಟರೆ ನಾಮ ಚಿಲುಮೆ ಅಂತ ಇದೆ ಡಿ ಡಿ ಹಿಲ್ಸ್ ಹತ್ರ ಅಲ್ಲಿಗೆ ಹೋಗ್ತಾರೆ ಮತ್ತು ಶಿರಾ ಹತ್ರ ತುಂಬ ಹಳ್ಳಿಗಳ ಕಡೆ ನೋಡಕ್ಕೆ ನೈಸರ್ಗಿಕವಾಗಿ ತುಂಬ ಚೆನ್ನಾಗಿದೆ ಅಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿರೋದರಿಂದ ಅಲ್ಲಿ ಶಿರಾ ಹತ್ರನೂ ಹೋಗ್ತಾರೆ ಈ ರೀತಿ ನಮ್ಮ ತುಮಕೂರು ಕೂಡ ಒಂದು ಸುಂದರವಾದ ನಗರ ಎಂದು ಹೇಳಲು ಇಷ್ಟಪಡ್ತೇನೆ